ಹಲೋ ಹಲೋ ಅದೆ ಹಾಂ ಅಲೋ ಅಲೋ ಬಸ್ ಸ್ಟ್ಯಾಂಡ್ ಮಟ್ಟ ಎಷ್ಟ್ ತಗೋತಿರ ರೀ

ಅದಕ್ಕೆ ರೀ ಮೇನ್ ಬಸ್ ಸ್ಟ್ಯಾಂಡ್ ಮಟ್ಟ ಏರ್ ತಗೋತೀರ ರೀ ನಾವ್ ಇಬ್ರು ಇದ್ದೀವಿ ರೀ ಐದ್ನೂರ ಏನು ರೀ ಇದು ಓಲಾ ಊಬರ್ ನೀವು ಮತ್ತೆ ಐದ್ನೂರ ಹೇಳ್ತೀರ ಹಿಂಗೆ ಯಾಕೆ ರೀ ನೋಡಿ ಕಮ್ ಮಾಡ್ರಲ್ಲಾ ಸ್ವಲ್ಪ ಹಂಗಂದರೆ ಭಾಳ ಆಕೇತಿ ಸಾಹೇಬ್ರೇ ನಾವು ಮತ್ತೆ ಕ್ಯಾಬ್ ಬುಕ್ ಮಾಡೇವೆ ಬಿಡ್ರಿ ಹಿಂಗೆ ಆರೆ ಮತ್ತೆ ಕೊಡ್ತೀನಿ ನೋಡ್ರಿ ನಂಗೆ ರೀ ನೂರು ಇಲ್ಲಾ ನಿಮ್ಮ ರೈಟ್ ಬಂದಾ ಲೆಫ್ಟ್ ಹೋಯ್ಬಿಡ್ರಿ ಹಾಂ ಬೇಕು